ನನಗೆ ನನ್ನ ಉದ್ಯೋಗದಲ್ಲಿ ಆಡಿಟರ್ ಕೆಲಸವನ್ನು ಕೊಟ್ಟಿದ್ದರು ಆ ಕೆಲಸದಲ್ಲಿ ಏ ಮಾಡಿದ ಲೆಕ್ಕಾಚಾರ ವ್ಯವಹಾರದಲ್ಲಿ ಸ್ವಲ್ಪ ತಪ್ಪಾಗಿತ್ತು ಆ ತಪ್ಪಾಗಿದ್ದುದ್ದನ್ನು ಮತ್ತೆ ಸರಿಪಡಿಸಿಕೊಳ್ಳಲು ಮತ್ತು ಎಲ್ಲೆಲ್ಲಿ ಏನೇನು ತಪ್ಪಾಗಿದೆ ಅನ್ನೋದನ್ನೆಲ್ಲ ಮತ್ತೆ ಪುನಃ ಪರಿಶೀಲನೆ ಮಾಡಿ ಅದರಲ್ಲಿ ಯಾವ್ದು ಯಾವುದು ಲೆಕ್ಕಾಚಾರ ತಪ್ಪಿ ಹೋಗಿದೆ ಅದನ್ನೆಲ್ಲ ಸರಿಪಡಿಸಿ ಅದು ಹೇಗಿದೆ ಅಂತ ಹೇಳಿಬಿಟ್ಟು ಸರಿ ಮಾಡಿ ಯಾವ್ದು ಯಾವ್ದ್ ಲೆಕ್ಕಾಚಾರ ಯಾವ್ದಾದ್ರು ವಹಿವಾಟು ನಡ್ದಿರೋದು ಬರೀದೆ ಇದ್ದಿದ್ದು ಮತ್ತು ಹಾಗೆ ಕೆಲವೊಂದು ಮ ವ್ಯವಹಾರದ್ ಬಗ್ಗೆ ದುಡ್ಡು ಬಂದಿದ್ರೂ ಕೂಡ ಅದನ್ನು ಬರೀದೆ ಹಾಗೇ ಇಟ್ಟಿದ್ದು ಆ ಥರ ಇದ್ದಿದ್ದು ಲೆಕ್ಕಗಳ್ನೆಲ್ಲದನ್ನೂ ಕೂಡ ಸರಿ ಮಾಡಿ ಅದನ್ನು ಪ್ರತಿ ಒಂದನ್ನು ಕೂಡ ಮತ್ತು ಪುನಃ ಪರಿಶೀಲನೆ ಮಾಡಿ ಎಲ್ಲೆಲ್ಲಿ ತಪ್ಪಾಗಿದೆ ಅಂತ ಹೇಳಿ ಸರಿ ಮಾಡಿ ಅದನ್ನು ನೆ ಮುಂದಿನ ಸಲದಿಂದ ಈ ಥರ ತಪ್ಪಾಗಬಾರ್ದು ಅಂತ್ಹೇಳ್ಬಿಟ್ಟು ಪ್ರತಿ ಒಂದನ್ನು ಕೂಡ ಪರಿಶೀಲನೆ ಮಾಡಿ ಸರಿ ಮಾಡಿ ಲೆಕ್ಕ ಮಾಡಿ ಪರಿಶೀಲನೆಯಲ್ಲಿ ಕೊಟ್ಟಿದ್ದೊ ಆಡಿಟರ್ ಲೆಕ್ಕ ಮಾಡಿ